ನಮ್ಮ ಚಿಕ್ಕಬಳ್ಳಾಪುರದಲ್ಲೂ ಕೂಡ ತುಂಬ ಉದ್ಯೋಗವನ್ನು ನಂಬ್ಕೊಂಡಿರೊ ಜನರು ತುಂಬ ಜನ ಇದ್ದಾರೆ ಅದರಲ್ಲೂ ಎಜುಕೇಶನಲ್ಲೂ ಕೂಡ ತುಂಬ ಜನ ಮುಂದುವರೆದಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತುಂಬ ವಕೀಲರುಗಳು ಇದ್ದಾರೆ ಅನ್ನೋದೇ ಒಂದು ಖುಷಿಕರ ಸಂಗತಿ ಇಲ್ಲಿ ಜಾಸ್ತಿ ವಕೀಲರುಗಳು ಓದಿ ಸಕ್ಸಸ್ ಆಗಿದ್ದಾರೆ ಅಂತಾನೇ ಹೇಳ್ತಾರೆ ಮತ್ತು ನಮ್ಮ ಚಿಕ್ಕಬಳ್ಳಾಪುರ್ದಲ್ಲಿ ಯಾವ ರೀತಿ ಉದ್ಯೋಗವನ್ನು ಸೃಷ್ಟಿ ಆಗುತ್ತೆ ಅಂದರೆ ಒಂದು ವಕೀಲ್ರುಗಳು ಓದ್ತಾರೆ ಮತ್ತು ಭವ ಭವ್ಯಾಕಾಶಗಳಿದೆ ಮತ್ತು ಪ್ರಾಥಮಿಕ ವಲಯದಲ್ಲಿ ಇವಾಗೆಲ್ಲ ಡಾಕ್ಟರ್ಸ್ಗಳಿದ್ದಾರೆ ಓದಿರ್ತಾರೆ ಇಂಜಿನಿಯರಿಂಗ್ ಓದ್ತಾರೆ ಈ ರೀತಿ ವೃತ್ತಿ ಉದ್ಯೋಗಗಳ್ನ ಜನಗಳು ರೂಢಿಸ್ಕೊಂತಾರೆ ಮತ್ತು ನಮ್ಮ ಚಿಕ್ಕಬಳ್ಳಾಪುರ್ದಲ್ಲಿ ಅಗ್ರಿಕಲ್ಚರಿಂದ ಆರ್ಥಿಕ ಕೊಡುಗೆ ನಮ್ದು ಚಿಕ್ಕಬಳ್ಳಾಪುರ್ಗೆ ತುಂಬುತ್ತೆ ಮತ್ತು ಇಲ್ಲೆಲ್ಲ ಜಾಸ್ತಿ ದ್ರಾಕ್ಷಿ ಈ ರೀತಿ ಬೆಳಿತಾರೆ ಇದೆಲ್ಲ ವೈನ್ ಕಂಪ್ನಿಗಳ್ಗೆ ದ್ರಾಕ್ಷಿಗಳ್ನ ಕಳಿಸ್ತಾರೆ ಇದೆಲ್ಲ ನಮ್ಮ ನಮ್ಮ ಜಿಲ್ಲೆಗೆ ಒಂದು ಆರ್ಥಿಕ ಒಂದು ಬೆಂಬಲವನ್ನೇ ನೀಡುತ್ತಿದೆ ಅಂತನೇ ಹೇಳಕ್ಕೆ ಇಷ್ಟಪಡ್ತೀನಿ